ನನಗೆ ಹಳೆ ಹಾಡು ಮತ್ತು ಇಂದಿನ ಹಾಡುಗಳು ಎರಡೂ ಇಷ್ಟ ಆಗಿದೆ ಹಳೆ ಹಾಡುಗಳಲ್ಲಿ ಒಂದು ಅರ್ಥ ಇರೋದು ಮ್ಯೂಸಿಕ್ಕ ಎಲ್ಲ ಇರೋದು ಆದರೆ ಇಂದಿನ ಹಾಡುಗಳಲ್ಲಿ ಅರ್ಥ ಇಲ್ಲದಿರ್ಬೋದು ಬಟ್ಟು ತುಂಬ ಇನೋವೇಷನ್ಸ್ ಆಗಿದೆ ಮ್ಯೂಸಿಕ್ಕಲ್ಲಿ ಮ್ಯೂಸಿಕ್ಕು ಕೇಳ್ತಾ ಇದ್ರೇ ಒಂದು ಏನೋ ಒಂಥರ ಹೊಸಾ ಲೋಕಕ್ಕೆ ಹೋದಂಗ್ ಅನಿಸುತ್ತೆ ನಮ್ಮ ಮೈಂಡ್ ಸ್ಟ್ರೆಸ್ಸೆಲ್ಲ ಕಮ್ಮಿ ಆಗುತ್ತೆ ಹಳೆ ಹಾಡ್ಗಳೂ ಇಷ್ಟ ಈಗಿನ ಹಾಡ್ಗಳೂ ಇಷ್ಟ ವ್ಯತ್ಯಾಸ ಏನಂತಂದರೆ ಹಳೆ ಹಾಡ್ಗಳಲ್ಲಿ ತುಂಬ ಅರ್ಥ ಇರೋದು ಲಿರಿಕ್ಸಲೆಲ್ಲ ಬಟ್ ಇವಾಗಿನ ಹಾಡ್ಗಳಲ್ಲಿ ಲಿರಿಕ್ಸೆಲ್ಲ ಅಷ್ಟು ಅರ್ಥ ಇರೋಲ್ಲ ಮ್ಯೂಸಿಕ್ಕೇ ಜಾಸ್ತಿ ಇರುತ್ತೆ